ವಿಪರೀತವಾಗಿ ಪ್ರವಾಸಿಗಳು ಬರುವ ಸ್ಥಳಗಳು ಅಂತ ಹೇಳಿದರೆ ನಿಮಗೆ ಮೊದಲೇ ತಿಳಿದಿದ್ದ ಹಾಗೆ ಜೋಗಜಲಪಾತ ಇಲ್ಲಿ ಇದು ಪ್ರಸಿದ್ದವಾದ ಒಂದು ವಿಶ್ವ ವಿಖ್ ವಿಶ್ವದಲ್ಲೇ ಪ್ರಸಿದ್ದವಾದ ಒಂದು ಜೋಗ ಜಲಪಾತ ಇದು ಅದರಿಂದ ಎಲ್ಲರ್ಗು ಇದರ ಬಗ್ಗೆ ಗೊತ್ತಿದೆ ಅದರಿಂದ ಇಲ್ಲಿ ಹಲವಾರು ಪ್ರವಾಸಿಗಳು ವರ್ಷದಲ್ಲಿ ಒಂದ್ಸಲ ಮಳೆಗಾಲದ ಟೈಮಲ್ಲಿ ಬಂದು ನೋಡಿಕೊಂಡು ಹೋಗುವುದು ಒಂದು ಪ್ರಸಿದ್ದ ಸ್ಥಳ ನಮ್ಮ ಸಾಗರದ ಹತ್ತಿರ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿ ನೆ ವರ್ಷದಲ್ಲಿ ಒಂದು ಸಾವಿರಕ್ಕೂ ಲಕ್ಷಕ್ಕೂ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಮತ್ತು ಒಂದು ಮಲೆನಾಡು ಪ್ರದೇಶದಿಂದ ಬರುವುದರಿಂದ ಒಂದು ನಿಮಗೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿದುಕೊಂಡು ಹೋಗುವಂಥದ್ದು ಒಂದು ಸ್ಥಳ ಇದು ಅದಕ್ಕೆ ಈ ಸ್ಥಳ ಸ್ವಲ್ಪ ಪ್ರಸಿದ್ದವಾಗಿದೆ ಹಾಗೆ ಮುಂದೆ ಸುತ್ತಮುತ್ತದಲ್ಲೂ ಹಲವಾರು ಪ್ರವಾಸಿ ಸ್ಥಾನಗಳು ಇದೆ ಮುರ್ಡೇಶ್ವರ ಈ ಕಡೆ ಕೆಳದಿ ಇಕ್ಕೇರಿ ಆಮೇಲೆ ವರದಳ್ಳಿ ಸಿಗಂದೂರು ಎಲ್ಲ ಕಡೆನು ಹಳೆಕಾಲದ ದೇವಸ್ಥಾನಗಳು ಮತ್ತು ಪವಿತ್ರ ಸ್ಥಳಗಳು ಮತ್ತು ಶ್ರೀಧರ್ ಸ್ವಾಮಿಯವ್ರದ ಒಂದು ಮಠ ಆಮೇಲೆ ಹೀಗೆ ಹಲ ಸುಮಾರು ನಮ್ಮ ಸುತ್ತ ಮುತ್ತಲಲ್ಲಿ ಹಲವಾರು ಸ್ಥಳಗಳಿದೆ ನೀವು ಬಂದರೆ ಇಲ್ಲಿ ನೋಡಬೇಕಾದಂಥದು ಭಾಳ ಸ್ಥಳಗಳಿದೆ ಒಂದು ದಿನ ಎರಡು ದಿನದಲ್ಲಿ ಬಂದರೆ ನೋಡುವುದಕ್ಕೆ ಸಾಧ್ಯವಿಲ್ಲ ನೀವಿದನ್ನು ಒಂದು ವಾರ ಹತ್ತನೆ ಹದಿನೈದು ದಿನಗಳನ್ನು ಕಾಲವನ್ನು ಕಳೆದು ನೋಡುವ ತನಕನು ಸ್ಥಳಗಳು ಬಹಳ ಇದೆ ಇದು ಇದು ನಮ್ಮ ಸಾಗರದ ಜಿಲ್ಲೆ ಶಿವ್ಮೊಗ್ಗ ಶಿವ್ಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬಂದಾಗ ಇಲ್ಲೆಲ್ಲ ಭೇಟಿ ಕೊಡಿ